ನೂರು ಒಂದು ಸಾವಿರದ ನೂರ ಹನ್ನೊಂದು ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತ ಐದು ಐದು ಲಕ್ಷದ ನಲ್ವತ್ತ ಮೂರು ಸಾವಿರದ ಮುನ್ನೂರ ಇಪ್ಪತ್ತ ಒಂದು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು